ಚಿಕ್ಕಬಳ್ಳಾಪುರದಲ್ಲಿಯೇ ಚಿಕ್ಕಬಳ್ಳಾಪುರ ಉತ್ಸವ ಅಂತಲೇ ಮಾಡ್ತಾರೆ ಅದು ತುಂಬನೇ ಫೇಮಸ್ಸು ಅಲ್ಲಿಗೆ ಎಲ್ಲ ಸಿನಿಮಾ ನಟರನ್ನು ಕರೆಸೋದಾಗ್ಬೋದು ಒಂದು ಮತ್ತೆ ಯಾರಿಗೆ ಹೊಸ ಹೊಸ ಟ್ಯಾಲೆಂಟ್ಸ್ ಇರುತ್ತೆ ಟ್ಯಾಲೆಂಟ್ಸ್ ಇರುತ್ತೆ ಎಲ್ರನ್ನೂ ಅಲ್ಲಿ ಗುರುತಿಸ್ತಾರೆ ಮತ್ತು ಈ ಏನೇನೋ ಈ ದೀಪಾವಳಿ ಹೋಳಿ ಅದೆಲ್ಲ ಮಾಡ್ತಾರೆ ಕರಗ ಅನ್ನೋವಂಥದ್ದು ಎಲ್ಲ ಪ್ರದೇಶಗಳಲ್ಲಿ ನಡೆಯುತ್ತೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇದಕ್ಕಿಂತ ಹೆಚ್ಚು ಅಷ್ಟೇ